ಲ್ಯಾಪ್ಟಾಪ್ ನನ್ನ ಎರಡನೆಯ ವಸ್ತು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ನಿಂದ ನನಗಾದ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅಂದರೆ ಅದರಲ್ಲಿ ನಾನು ಏನಾದರೂ ಒಂದು ಮುಖ್ಯವಾದ ಕೆಲಸ ಮಾಡ್ತಾಯಿರ್ತೀನಿ ಈಗ ನಾನೊಬ್ಬ ವಿದ್ಯಾರ್ಥಿನಿ ಆಗಿರೋದ್ರಿಂದ ಅದಕ್ಕೋಸ್ಕರ ಕೆಲವೊಂದು ಸೆಮಿನಾರ್ ಇರುತ್ತೆ ಕೆಲವೊಂದು ಸೆಮಿನಾರಿಗೋಸ್ಕರ ಪಿ ಪಿ ಟಿ ಪ್ರೆ ಮಾಡಬೇಕಾಗಿರುತ್ತೆ ಅದಕ್ಕೆ ಅದನ್ನು ನಾನು ಲ್ಯಾಪ್ಟಾಪಲ್ಲಿ ಮಾಡುವಾಗ ಇಂಟರ್ನೆಟ್ ವ್ಯವಸ್ಥೆ ಸರಿಯಾಗಿಲ್ಲ ಅಂದರೆ ನನಗೆ ತೊಂದರೆ ತುಂಬ ತೊಂದರೆ ಆಗ್ತಿರುತ್ತೆ ಮೊದಲೇ ಓದುವ ಒಂದು ಯೋಚನೆಯಲ್ಲಿ ಇರ್ತೀವಿ ನಾವು ಟೆನ್ಷನಲ್ಲಿ ಇರ್ತೀವಿ ಅದರಲ್ಲಿ ಮತ್ತೆ ಇದೊಂದು ನಮಗೆ ಕಾಡಿಸ್ತು ಅಂದರೆ ತುಂಬ ಬೇಜಾರು ಆಗುತ್ತೆ ಈಗ ಲ್ಯಾಪ್ಟಾಪ್ ಅಂತ ಬಂದರೆ ಅದರ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ನನಗಿದೇ ಆಗಿದ್ದು ಅದು ಬಿಟ್ರೆ ಒಂದು ವೈರಸ್ ಅಟ್ಯಾಕ್ ಆಗಿರ್ಬೋದು ಅಥವಾ ಅದು ಒಂದು ಲೋಡಿಂಗ್ ಆಗೋದು ತುಂಬ ಹೊತ್ತು ತಗೊಂಡ್ರೆ ಅಮೇಲೆ ನಾವು ಮಾಡ್ಬೇಕಾಗಿರೊದು ಸರಿಯಾಗಿ ಮಾಡೋಕ್ಕೆ ಆಗದೇ ಹೋಗುತ್ತೆ ಕೆಲವೊಂದ್ಸಲ ಅದರಲ್ಲಿ ಮೌಸ್ ಇರಲ್ಲ ಮೌಸ್ ಅಟ್ಯಾಚ್ಡ್ ಇರಲ್ಲ ಕೆಲವೊಂದು ಸರ್ತಿ ಅದರಿಂದಲೂ ನಮಗೆ ತೊಂದರೆ ಆಗತ್ತೆ ಸ್ಕ್ರೀನ್ನಲ್ಲಿ ಒಂದು ಏನಾದರೂ ಜಲ್ದಿ ಹೋಗಿ ಅದು ಕ್ಲಿಕ್ ಮಾಡಬೇಕು ಅಂದರೆ ಅದು ಆಗಲ್ಲ ಲ್ಯಾಪ್ಟಾಪಲ್ಲಿ ಲ್ಯಾಪ್ಟಾಪಿಂದ ಬೇರೆ ಒಂದು ಸಿಸ್ಟಮ್ಗೆ ಅಥವಾ ಪಿ ಪಿ ಟಿಗೆ ಕನೆಕ್ಟ್ ಆಗಬೇಕು ಅಂದರೆ ತುಂಬ ತೊಂದರೆಗಳಾಗ್ತವೆ ಅದೇ ನನಗೆ ಸ್ವಲ್ಪ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅಂದರೆ